ಬೃಹತ್ ಕೃಷಿಯು ಉದ್ಯೋಗ ಉದ್ಯಮಿಗಳ ಸ್ಪರ್ಧೆಯಿಂದ ಗ್ರಾಮೀಣ ಪ್ರದೇಶದ ಸಣ್ಣ ರೈತ್ರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತದೆ ಯಾಕಪ್ಪ ಅಂತಂತಂದರೆ ಅವು ಬೃಹತ್ತಾದ ಕೃಷಿ ಉದ್ಯಮಿಗಳು ತಮ್ಮದೇ ಆದ ಲೋಕದಲ್ಲಿ ಅವರಿಗೆ ಒಂದು ದೊಡ್ಡ ದೊಡ್ಡದಾಗಿ ಬೃಹತ್ ಕೃಷಿ ಉದ್ಯಮಗಳನ್ನು ಮಾಡ್ತಾರೆ ಆದರೆ ಸಣ್ಣ ರೈತರು ತಮ್ಮ ಕೈಯಲ್ಲಾದಷ್ಟು ಅವರಿಗೆ ಏನು ಬೇಕೋ ಅದನ್ನು ಮಾತ್ರ ಬೆಳೆದುಕೊಂಡು ಉಳಿದನ್ನು ಮಾರ್ಕೆಟ್ಗೆ ಹಾಕೋದರಿಂದ ಕಮ್ಮಿ ರೇಟಿಗೆ ಸೇಲ್ ಆಗುತ್ತಿರುವ ಕಾರಣದ ಬೆನ್ನಲ್ಲೇ ಬೃಹತ್ ಕೃಷಿ ಉದ್ಯಮ ಉದ್ಯಮಗಳ ಸ್ಪರ್ಧೆಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರಿಗೆ ಬಹಳಷ್ಟು ನಷ್ಟ ಉಂಟಾಗುತ್ತಿರುವಂಥದ್ದು ಇದರಿಂದ ಅವರ ಸಾಲಗಳು ಅಥವಾ ಇನ್ನಿತರ ಯಾವುದೇ ರೀತಿ ಮಾಡಿಕೊಂಡಿದ್ದರೂ ಕೂಡ ಹಣದ ಕೊರತೆಯಿಂದ ಮತ್ತು ಬಂಡವಾಳದ ಕೊರತೆಯಿಂದ ಅವರು ಇವತ್ತಿನ ದಿನ ಕೃಷಿಯ ವೃತ್ತಿಯನ್ನು ಬಿಡೋದಕ್ಕೆ ತಯಾರಾಗಿರುವಂಥದ್ದನ್ನು ನಾವು ಕಾಣ್ತೇವೆ ಇದರಿಂದ ಸಣ್ಣ ರೈತರಿಗೆ ಆಗೋ ಪರಿಣಾಮದಿಂದ ಇಡೀ ದೇಶ ಒಂದಲ್ಲ ಒಂದು ದಿನ ತುತ್ತು ಅನ್ನಕ್ಕೂ ಕೂಡ ಅಯ್ಯೋ ಅನ್ನೋ ಪರಿಸ್ಥಿತಿ ಬಂದೇದ್ ಬಂದು ಬರುತ್ತದೆ ಇದರಿಂದ ಸರ್ಕಾರಗಳು ಎಚ್ಚೆತ್ಕೊಳ್ಳಬೇಕು ಅದರಲ್ಲೂ ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆ ಕಡಿಮೆಯಾಗ್ಬೇಕು ಎಂಬ ಭಾವನೆ ನನ್ನಲ್ಲಿದೆ